ನೀವು ಟ್ರಾವೆಲ್ಸ್ ಅವ್ರಾ ಮಂಜುನಾಥ ಟ್ರಾವೆಲ್ಸ್ ಅವರಾ ನಾವು ಟೂರಿಂಗ್ ಮಾಡಬೇಕಾಗಿತ್ತು ಫ್ಯಾಮ್ಲಿ ಮೆಂಬರ್ಸೆಲ್ಲ ಕೆಲವು ಟೆಂಪಲ್ ನೋಡಬೇಕು ಮತ್ತು ಕೆಲವು ನಾನಾ ಊರ್ಗಳಿಗೆಲ್ಲ ಹೋಗ್ಬೇಕಾಗಿದೆ ಇಲ್ಲ ಕರ್ನಾಟಕ ಸ್ಟೇಟೇ ನಾವು ಅಷ್ಟೇ ಹಾಂ ಹಾಂ ಓಕೆ ಓಕೆ

ಎಸಿ ಎಸಿ ಕೋಚಿಂದು ಮೆನು ಕಳಿಸಿ ಎಷ್ಟು ಎಷ್ಟು ದಿನ ತಗೊತಿರ ಈಗ ಎಲ್ಲ ನಿಮ್ಗ ಟೆಂಪಲ್ ನೋಡಬೇಕು ಇಂಪಾರ್ಟೆಂಟ್ ಟೆಂಪಲ್ ನೋಡಬೇಕು ನಾವು ಒಟ್ಟು ಸಿ ಒಟ್ಟು ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ ಫೋರ್ ಮೆಂಬರ್ಸ್ ಚಿಲ್ಡ್ರನ್ಸ್ ಸರ್ ಟು ಮೆಂಬರ್ಸ್ ನಾವು ಅದು ನಮ್ಮ ಮಿಸ್ಸಸ್ಸು ಮತ್ತು ನಾವು ಹಾಗಾಗಿ ಮತ್ತು ಇಂಪಾರ್ಟೆಂಟ್ ಟೆಂಪಲ್ ನೋಡಬೇಕಾಗಿದೆ ನಾವು

ಈ ಕಡೆದಾ ಈ ಕಡೆ ಇದ್ಕ ಹೋಗಲ್ವ ನೀವು ಎಂಥದು ರಾಘವೇಂದ್ರ ಸ್ವಾಮಿ ಮಟ್ಟ ಇದು ಎಂಥದೋ ಧರ್ಮ ಎಂತ ಇದು ಈಗ ಈಗ ಯಾವ್ಯಾವ ಊರು ಹೇಳಿ ಯಾವ ಊರು ಹೇಳಿದ್ರಿ ಹಂಪೆ ಒಂದು ಹಾಂ ಬೇಲೂರು

ಹಾಂ ಹಾಂ ಹಾಂ ಹೌದಾ ಹಾಂ

ಹಾಂ ಸರಿ ನೀವು ಕಳ್ಸಿ ಕೊಡಿ ಆಮೇಲೆ ಇದು ಫುಡ್ಡೆಲ್ಲ ನಮ್ದೇನಾ ಇಲ್ಲ ನೀವೇನಾರು ಅರೆಂಜ್ ಮಾಡ್ತಿರಾ ಹೌದಾ ಹಾಂ ಸರಿ ನೀವು ಕಳ್ಸಿ ಕೊಡಿ ನಾನು ಈವ್ನಿಂಗು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಅದು ಯಾವ್ದ ಬೇಕು ಅಂತ ಅದೆ ಅದೆ ಎಸಿ ಕೋಚ್ ಎಷ್ಟು ಅಂದ್ರಿ ತರ್ಟಿ ಓಕೆ ಓಕೆ ನಮ್ಗ ಎಸಿ ಕೋಚೇ ಇರಲಿ ಅದೆ ಅದೆ ಈ ಫೈಯ್ದ್ ಫೈವ್ ಡೇಸ್ ಆಗತ್ತಾ ಒಟ್ಟು ಓಕೆ ಓಕೆ ಓಕೆ ಯಾವತ್ತು ಒರ್ಡೋದು ನೀವು ಎರಡನೇ ತಾರೀಖು ಓಕೆ ನೀವು ಕಳ್ಸಿ ಕೊಡಿ ಫಾರ್ಮೇಟ್ ಕಳ್ಸ್ಕೊಡಿ ನಾನು ಆಯಿತು ನಾನು ಓಕೆ ನಾನು ಓಕೆ ಮಾಡಿ ಕಳ್ಸ ಕೊಡ್ತೀನಿ ನೀವು ಫಾರ್ಮೇಟ್ ಕಳ್ಸ್ಕೊಡಿ ನನಗೆ ಓಕೆ ಓಕೆ